ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ನಾಲ್ಕು ಮಾರ್ಚ್ ಹದಿಮೂರು ಎರಡು ಸಾವಿರದ ಏಳು ಹತ್ತೊಂಬತ್ತು ಜನವರಿ ಸಾವಿರದ ಒಂಬೈನೂರ ನಲವತ್ತು ನಾಲ್ಕು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತೈದು ಡಿಸೆಂಬರ್ ಎರಡು ಸಾವಿರದ ಎರಡು